ಕೋಲಾರ ಜಿಲ್ಲೆಯಲ್ಲಿ ದೀಪಾವಳಿ ಮತ್ತು ಯುಗಾದಿ ಸಂಕ್ರಾಂತಿ ವರಲಕ್ಷ್ಮಿ ಪೂಜೆ ಗಣೇಶ ಚತುರ್ಥಿ ಮತ್ತು ಗೌರಿ ಪೂಜೆ ಇವುಗಳನ್ನು ವಿಜೃಂಭಣೆಯಿಂದ ಮಾಡುತ್ತಾರೆ ಮತ್ತು ಇವುಗಳು ಜನ್ರ ಮೇಲೆ ತುಂಬ ಪ್ರಭಾವವನ್ನು ಬೀರ್ತವೆ ಮತ್ತು ಈ ಪೂಜೆ ಈ ಒಂದು ಹಬ್ಬಗಳನ್ನು ಅವರ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಭಾಗವಾಗಿ ಆಚರಣೆ ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ತಮಗೆ ಆ ಒಂದು ದೇವರಲ್ಲಿರ್ತಕ್ಕಂಥ ನಂಬಿಕೆಗಳನ್ನು ಮತ್ತು ದೇವ್ರನ್ನ ದೇವ್ರನ್ನವರು ಪ್ರಾರ್ಥಿಸುವಂತಹ ಒಂದು ವಿಧಾನವನ್ನು ತೋರಿಸಿಕೊಡ್ತಕ್ಕಂಥ ಹಬ್ಬಗಳು ಮತ್ತು ಉತ್ಸವಗಳು ಇವಾಗಿದಾವೆ ಮತ್ತೆ ಗೌರಿ ಗಣೇಶ ಚತುರ್ಥಿ ಅಂತಂದ್ರೆ ಗೌರಿ ಗಣೇಶ ಗೌ ಚತುರ್ಥಿ ಅಂತಂದ್ರೆ ಅಲ್ಲಿ ಗಣೇಶನನ್ನು ಅಲ್ಲಿ ವಿಗ್ರಹಗಳನ್ನು ನಿಲ್ಲಿಸಿ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಜನರನ್ನ ಒಂದುಗೂಡಿಸ್ತಕ್ಕಂಥ ಮತ್ತು ಜನ್ರ ಭಾವನೆಗಳನ್ನು ಒಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಮತ್ತೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅಲ್ಲಿ ಹಸುಗಳನ್ನು ಬಿಡೋ ಮುಖಾಂತ್ರ ಪ್ರಾ ಪ್ರಾಣಿಗಳನ್ನು ಪೂಜೆ ಮಾಡುವ ಮುಖಾಂತ್ರ ಮತ್ತು ಈ ಮೊದಲ ಒಂದು ಬೆಳೆಯನ್ನು ಬೆಳೆ ಏನು ಬೆಳೆದಿರ್ತಾರೆ ಆ ಬೆಳೆಗೆ ಪೂಜೆ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಸಂಕ್ರಾಂತಿಯಲ್ಲಿ ಕಾಣ್ತೀವಿ ಮತ್ತೆ ದಸರಾ ಅಂತಂದ್ರೆ ಅದ್ರಲ್ಲಿ ಏಳು ದಿನ ಒಂಬತ್ತು ದಿನಗಳ ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದನ್ನು ಕೋಲಾರದಲ್ಲೂ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ ಮತ್ತೇ ಹ್ಞೂ ಕನ್ನಡ ರಾಜ್ಯೋತ್ಸವವನ್ನು ಕೋಲಾರದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಕನ್ನಡ ನಾಡಿನ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕನ್ನಡ ನಾಡಿಗೂ ನುಡಿಗೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ಪ್ರಯತ್ನ ನುಡಿಯನ್ನು ಉಳಿಸ್ತಕ್ಕಂಥ ಪ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಬೋದು